ಹೌದು ಹೇಳಿ ಹಾಂ ನಮಸ್ತೆ ನಮಸ್ತೆ ಹಾಂ ಹೇಳಿ

ಹಾಂ ಹೌದಾ ಯಾವಾಗ ಬಂದಿದ್ರಿ ಹಾಂ ಹಾಂ ಹಾಂ ತೃಪ್ತಿ ಅಂತ ಹೇಳಿದ್ರ ಎಂಥ ಥಂಡಿ ಮತ್ತು ಜ್ವರವ ಹಾಂ ಟ್ಯಾಬ್ಲೆಟ್ಸ್ ಎಲ್ಲ ಸರಿಗೆ ತಗೊಂಡಿದ್ರಾ ಹಾಂ ಹಾಂ

ಹಾಂ ಏನೇನು ತಿಂದಿದ್ರಿ ಇವತ್ತು ಹಾಂ ಹಾಂ ಚಪಾತಿ ತಿನ್ನಬೇಡ್ರಿ ಅಂತ ಹೇಳಿದ್ದೆನಲ್ವಾ ಎಣ್ಣೆ ವಸ್ತು ತಿನ್ಬಾರ್ದು ಅಂತ ಮತ್ತು ಇನ್ನೂ ಏನಾದರೂ ಇದನ್ನು ಕುಡಿದಿದ್ರ ಸ್ಟ್ರೈಟ್ ಗೀಟ್ ಏನಾದರೂ ಕುಡಿದಿದ್ರಾ ಸ್ವಲ್ಪ ದಿನ ಸ್ವಲ್ಪ ದಿನ ಥಂಡಿ ಅಥವಾ ತಲೆ ನೋವು ಇಲ್ವಾ ಜ್ವರ ಇನ್ನೂ ಕಮ್ಮಿಯಾಗುವರೆಗೂ ಎಣ್ಣೆ ವಸ್ತುವನ್ನ ದೂರಿಡಿ ಒಂದು ಸ್ವಲ್ಪಾ ಬಿಸಿ ನೀರನ್ನು ಕುಡೀರಿ ಖಾಲಿ ಹೊಟ್ಟೇಲಿ ಟ್ಯಾಬ್ಲೆಟ್ಸ್ ತಗೊಳೋಕ್ ಕೊಟ್ಟಿದ್ದೆ ತಿಂದಿದ್ರಾ ಹಾಂ ಒಂದು ಸ್ವಲ್ಪ ಊಟ ಮಾಡಿದ ನಂತರ ರೆ ಮಧ್ಯಾಹ್ನ ಊಟ ಮಾಡಿ ಇದು ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊತಿರಲ್ವಾ ಡೈರೆಕ್ಟ್ ಮಲ್ಗಬೇಡಿ ಒಂದು ಅರ್ಧ ಗಂಟೆ ಅಥ್ವಾ ಮುಕ್ಕಾಲು ಗಂಟೆ ನಂತರ ಮಲಗಿ ಯಾಕಂದರೆ ಊಟ ಮಾಡಿದ ನಂತರ ಡೈರೆಕ್ಟಾಗಿ ಮಲಗಿಬಿಟ್ರೇ ಕರ್ಗೊದಿಲ್ಲ ಏನ್ಹೇಳಿ ಊಟ ಮಾಡಿದ್ದು ಕರ್ಗೊದಿಲ್ಲ ನೈಟು ಸಹಿತ ನೈಟ್ ಖಾಲಿ ಹೊಟ್ಟೆಲಿ ಟ್ಯಾಬ್ಲೆಟ್ ಕೊಟ್ಟಿದ್ದೆನಲ್ವಾ ಅದನ್ನು ತಿಂದ ನಂತರ ಹಾಂ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಿ ಒಂದು ಸಲ ಡೈರೆಕ್ಟ್ ಟ್ಯಾಬ್ಲೆಟ್ ತಗೊಂಡು ಅದ್ರ ನಂತ್ರವೇ ಊಟ ಮಾಡಬೇಡಿ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಿ ಅದ್ರ ಅರ್ಧ ಗಂಟೆ ನಂತರ ಮಲ್ಗೋಕ್ ನೋಡಿ ಸರಿಯಾ ಇವತ್ತು ನಾಳೆ ಆಗೋಲ್ಲ ನಾಳೆಯೂ ನಾನು ಬೇರೆ ಕಡೆ ಹೋಗುದಿದೆ ಇವತ್ತು ನಾನು ಹೊರಗೆ ಇದೀನಿ ಇನ್ನು ಸಧ್ಯ ಅಂದರೆ ಒಂಬತ್ತನೇ ತಾರೀಕು ಶುಕ್ರವಾರದ್ಹಾಗೆ ಇರ್ಬೋದು ಸರಿ ಹಾಗಾದ್ರೆ ನೀವು ಶುಕ್ರವಾರ ಬನ್ನಿ ಶುಕ್ರವಾರ ಬನ್ನಿ ಮಾ ಇನ್ನೊಂದು ಸಲ ಚೆಕ್ ಮಾಡೋಣ ಹಾಂ ಅದನ್ನೇ ಕಂಟಿನ್ಯೂ ಮಾಡಿ ಶುಕ್ರವಾರ ಬನ್ನಿ ಸರಿ ಹಾಗಾದ್ರೆ ಸರಿ ಸರಿ